ನಾನು ಸುಮಾರು ಆರನೇ ಕ್ಲಾಸಿಂದಾನು ಕೂಡ ಯೋಗನ ಅಭ್ಯಾಸ ಮಾಡ್ತಾಯಿದೀನಿ ಇಲ್ಲಿವರೆಗೂ ಕೂಡ ನಾನು ಯೋಗಾಭ್ಯಾಸವನ್ನು ಮಾಡಿಕೊಂಡೆ ಬರ್ತಾಯಿದೀನಿ ಯಾಕಂತಂದರೆ ಯೋಗ ಮಾಡೋದರಿಂದ ಯಾವುದೇ ತರಹ ಇಂಜುರೀಸಾಗಲೀ ಹೆಲ್ತ್ ಪ್ರಾಬ್ಲಮ್ಮುಗಳಾಗಲೀ ಅಥ್ವಾ ಏನು ಮೈಂಡುಗೆ ಯಾವ್ದಾದರೂ ವಿಷ್ಯದ ಮೂಲಕ ಪ್ರೆಷರಿದ್ದರೆ ಅದು ಇರೋದಾಗಲೀ ಮೈಂಡು ಫುಲ್ ರಿಲ್ಯಾಕ್ಸಾಗಿರುತ್ತೆ ಯೋಗ ಮಾಡೋದರಿಂದ ನಮ್ಮ ಹೆಲ್ತ್ ಕೂಡ ಆಗಲೀ ಬಾಡಿ ಮೇಯ್ನ್ಟೆನೆನ್ಸಾಗಲೀ ಎಲ್ಲ ಕೂಡ ಒಂದೇ ಥರ ಇರುತ್ತೆ ಮತ್ತು ಇವಾಗ ಯೋಗ ಅಂತಂದರೆ ನಾವು ಆರನೇ ಕ್ಲಾಸಿಂದ ಮಾಡ್ತಾಯಿದೀವಿ ಅಲ್ಲವಾ ಪಿ ಟಿ ಟೀಚರ್ ಇರ್ತಿದ್ದರು ಯೋಗನ ಮಾಡಿಸ್ತಾಯಿದ್ದರು ಏನಕ್ಕಾಗಿ ಯೋಗ ಮಾಡಿಸ್ತಾಯಿದ್ದರು ನಮ್ಮ ಒ ನಮಗೆ ಆರೋಗ್ಯ ಚೆನ್ನಾಗಿರ್ಲಿ ನಮ್ಮ ಆರೋಗ್ಯದ ಮೇಲೆ ನಮಗೆ ಹಿಡಿತ ಅನ್ನೋದಿರಬೇಕು ನಮಗೆ ನಮ್ಮ ಮನಸ್ಸು ಹೇಳಿದ ಮಾತನ್ನು ನಾವು ಕೇಳಬಾರ್ದು ನಾವು ಹೇಳಿದ ಮಾತು ನಮ್ಮ ಮನಸ್ಸು ಕೇಳಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ನಮಗೆ ಯಾವಾಗಲೂ ಕೂಡ ಯೋಗನ ಮಾಡಿಸ್ತಲೇ ಇದ್ದರು ಯೋಗನ ದಿನ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಮಾತ್ರ ಮಾಡಬೇಕು ಆಮೇಲೆ ಮಾಡಿದ್ರೆ ಯೋಗ ಪ್ರಯೋಜನ ಮ್ ಇರಲ್ಲ ಅದರದ್ದು ಬೆನಿಫಿಟ್ಸ್ ಸಿಗಲ್ಲ ನಮಗೆ ಹಾಗಾಗಿ ಯೋಗನ ನಾವು ಬೆಳಗಿನ ಜಾವ ಮಾಡಬೇಕು ಮತ್ತು ಸಾಯಂಕಾಲ ಕೂಡ ಮಾಡ್ತೀನಿ ಅಂದರೆ ಮಾಡ್ಬೋದು ಯೋಗ ಮ್ಯಾಟ್ ಹಾಸಿ ಮೊದಲು ಎಕ್ಸಸೈಸ್ಗಳಿರ್ತಾವೆ ಒಂದು ಐದು ಒಂದು ಏಳೆಂಟು ಎಕ್ಸಸೈಸ್ಗಳನ್ನು ಹೇಳ್ಕೊಟ್ಟಿರ್ತಾರೆ ಆ ಏಳು ಎಂಟು ಎಕ್ಸಸೈಸ್ಗಳನ್ನು ಮಾ ಮಾಡಬೇಕು ಅದಾದಮೇಲೆ ಮ್ಯಾಟ್ ಹಾಕ್ಬಿಟ್ಟು ಮ್ಯಾಟ್ ಮೇಲೆ ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯ ನಮಸ್ಕಾರ ಅಂತಂದರೆ ಅದಕ್ಕೆ ವಿಧಿ ವಿಧಾನಗಳಿದೆ ಹದಿನಾರು ಹದಿನೆಂಟು ಸ್ಟೆಪ್ಪಿರುತ್ತೆ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಇದೇ ಥರ ಊರ್ವಾಸನ ಕೂರ್ಮಾಸನ ಹಸ್ತಪಾದಾಸನ ದ್ವಿಕೋನಾಸನ ಈ ತರಹದಂತಹ ತುಂಬ ಹಲವಾರು ಇರುತ್ತೆ ನಮಗೆ ಅದರಿಂದ ಯೋಗಾಸನವನ್ನು ನಾವು ಕಾಲಕ್ರಮೇಣ ಅಂತ್ಹೇಳಿ ನಮ್ಮ ಲೈಫ್ಲಾಂಗ್ ಮಾಡಿದ್ರೂ ಕೂಡ ನಮಗೆ ಎಲ್ತ್ ಮೇಲೆ ಯಾವುದೇ ತರಹ ಪರಿಣಾಮವನ್ನು ಬೀರಲ್ಲ ನಾವು ಎಷ್ಟು ಯೋಗಾಸನ ಮಾಡ್ತೀವಿ ಅಷ್ಟು ನಮ್ಮ ದೇಹಕ್ಕೆ ಕೂಡ ಒಳ್ಳೆಯದು ಯಾಕಂತಂದರೆ ಅದೇ ಯಾವುದೇ ಹಾಸ್ಪೆಟ್ಲ್ಗೂ ಹೋಗೊಂಗಿರಲ್ಲ ಏನು ಮಾಡೊಂಗಿರಲ್ಲ ಹೆಲ್ತಿಯಾಗಿ ಚೆನ್ನಾಗಿರ್ಬೋದು ಲೈಫಲ್ಲಿ ಅನ್ನೋದೊಂದು ಕಾನ್ಸೆಪ್ಟಿರುತ್ತೆ ಅಷ್ಟೇ ಯೋಗ ಮಾಡೋದರಿಂದ ಎಂಥ ಇವ್ರಿಗೂ ಕೂಡ ಏಜಾಗಿರೋರ್ಗಾಗಲೀ ಈಗಿನ ಯು ಈಗಿನ ಯುವ ಪೀಳಿಗೆಗಾಗಲೀ ಅಥವಾ ಆಲ್ರೆಡಿ ಮಧ್ಯವರ್ತಿಗಳಾಗಲೀ ಯಾರೇ ಕೂಡ ಯೋಗ ಮಾಡಿದ್ರೂ ಅವರ ದೇಹದಮೇಲೆ ಅವ್ರಿಗೆ ನಿಯಂತ್ರಣ ಇರುತ್ತೆ ಯಾವುದೇ ತರಹ ಪ್ರಾಬ್ಲಮ್ಗಳು ಆಗಲ್ಲ ಆದ್ದರಿಂದ ಯೋಗಾಭ್ಯಾಸ ಮಾಡೋದು ತುಂಬಾ ಮುಖ್ಯ ಅದು ನಮ್ಮ ಜೀವನ್ದಲ್ಲಿ ನಮಗೆ ಪರಿಣಾಮ ತುಂಬ ಚೆನ್ನಾಗಿ ಇದೆ